ನಮ್ಮ ಭಾರತವು ಕೃಷಿಗೆ ಪ್ರಾಧಾನ್ಯಕೊಟ್ಟಂಥ ದೇಶ ಈ ದೇಶದಲ್ಲಿ ಕ ನಮ್ಮಲ್ಲಿ ಕೃಷಿಯಿಂದ ಒಂದು ಬದುಕಿಗೆ ಒಂದು ಜೀವನ ಸಾಗಿಸಲು ಒಂದು ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲು ಎಂಬ ನಾಲ್ನುಡಿಯಂತೆ ನಮ್ಮ ಕೃಷಿ ಬದುಕು ಭಾಳ ಮುಖ್ಯವಾದಂಥದ್ದು ನಮ್ಮ ಕೃಷಿ ಬದುಕಿನಲ್ಲಿ ಏನಿಲ್ಲದಿದ್ದರು ಸಹಿತ ಅದರಲ್ಲಿ ಬರುವಂಥ ದಾನ್ಯಗಳನ್ನು ಬೇಯಿಸ್ಕೊಂಡು ನಾವು ಜೀವನ ಸಾಗಿಸ್ಬೋದು ಇವತ್ತೋ ನಾಳೆ ಎಷ್ಟೋ ಜನರು ದುಡ್ಡುಗಳ್ಸಿ ಬೇಕನ್ನೋದು ಆಸೆ ಹೊತ್ತಿರ್ತಾರೆ ಆದ್ರೆ ದುಡ್ಡಿನಿಂದ ಯಾವುದು ಹೊಟ್ಟೆ ತುಂಬಲ್ಲ ಆದರೆ ಕೃಷಿಯಿಂದ ನಾವು ಯಾರಿಗೆ ಒಂದು ಕೈಚಾಚುಸೊದನ್ನೆ ನಾವು ಕೃಷಿ ಮಾಡೋ ಮೂಲಕ ಅದರ ಬರುವಂಥ ಬೆಳೆಯಿಂದ ಅದರ ಬರುವಂಥ ದವಸ ಧಾನ್ಯಗಳಿಂದ ಅದರ ಬರುವಂಥ ಕಾಳುಗಳಿಂದ ನಮ್ಮ ಜೀವನ ಸಾಗಿಸೋಬೋದು ಇಡೀ ಜಗತ್ತಿಗೆ ನಾವು ಆ ಒಂದು ಅನ್ನ ನೀಡುವಂಥ ಓ ದೊಡ್ಡ ರೈತನಾಗ್ಬೋದು ಇದರಿಂದ ಯಾರೇ ಎಷ್ಟೇ ಶ್ರೀಮಂತರಾದರು ಎಷ್ಟೇ ಮಾ ಬಂಗಾರ ಬೆಳ್ಳಿ ದುಡ್ಡು ಗಳಿಸಿದರೂ ಸಹಿತ ಅವ್ನು ಕೊನೆಗೆ ಆ ಕೃಷಿ ಹತ್ರನೆ ಬರಬೇಕಾಗ್ತದೆ ಕೃಷಿ ಬೇ ರೈತನ ಹತ್ರನೆ ಬಂದು ಅವ್ರ ಬೆಳೆದಂಥ ದವಸ ಧಾನ್ಯಗಳನ್ನೇ ಅವನು ತಿಂದು ಬದುಕಬೇಕಾಗ್ತದೆ ಇವತ್ತು ನಾಳೆ ನಾವು ದುಡ್ಡು ಬಂಗಾರ ಬೆಳ್ಳಿ ತಿನ್ನಕ್ಕೆ ಬರೋದಿಲ್ಲ ನಾವು ಕೃಷಿ ಬದುಕನ್ನ ಒಂದು ಮ ಸಕಟ್ ಜನರು ಮಾಡೋ ಮೂಲಕ ಕೃಷಿ ಬದುಕಿಗೆ ಒಂದು ಒಳಪಟ್ಟು ಜೀವನ ಸಾಗಿಸ್ತಿದ್ದಾರೆ ಒಂದು ಕೃಷಿಯಲ್ಲಿ ಅನೇಕ ಅವು ಒಂದು ಪರಿಣಾಮಕಾರಿ ಉಪಾಯಗಳು ಅಥವ ಈಗಿನ ಜನಮಾನದ ಅನೇಕ ಪ್ರಕಾರಗಳು ಕೃಷಿಯಲ್ಲಿ ನಾವು ಕಾಣಬಹುದು ಈಗಾ ಒಣ ಬೇಸಾಯ ಕೃಷಿ ಮತ್ತು ನೀರಾವರಿ ಕೃಷಿ ಮತ್ತು ಇತ್ತೀಚಿನ ಕೆಲವೊಂದು ತರ್ಕಾರಿ ಕೃಷಿಯಲ್ಲಿ ತರಕಾರಿನು ಬಿತ್ತಾರೆ ಆನಂತರ ಹಣ್ಣಿನ ಆ ಒಂದು ಅನೇಕ ಬೆಳೆಗಳನ್ನು ಸಹಿತ ಈ ಗಿಡಗಳು ಹಚ್ಚೋ ಮೂಲಕ ಅವುಗಳಂದ ಫಲನು ಪಡೀತಾರೆ ಇವು ಕೃಷಿಯಲ್ಲಿ ಅನೇಕ ವಿ ಪ್ರಕಾರಗಳಿವೆ ಅದರಲ್ಲಿ ಮನುಷ್ಯನಿಗೆ ಜೀವನಕ್ಕೆ ಬೇಕಾದಂಥ ದಿನನಿತ್ಯದ ಜೀವನಕ್ಕೆ ಬೇಕಾದಂಥ ಅರೋ ಧಾನ್ಯಗಳನ್ನು ಬೆಳಿಬೊದು ಅದರಲ್ಲಿ ಮತ್ತು ಹಣ್ಣುಗಳನ್ನು ಬೆಳಿಬೊದು ಅದರಲ್ಲಿ ಒಂದು ತರ್ಕ ಒಂದು ಕಾಯಿಪಲ್ಯ ತರ್ಕಾರಿಗಳು ಸಹಿತ ಬೆಳಿಬೊದು ಇವು ಮನುಷ್ಯನಿಗೆ ಅವಶ್ಯವಾದಂಥದ್ದು ಮತ್ತು ಆಮೇಲೆ ಆರೋಗ್ಯಕ್ಕೆ ಹಿತವಾದಂಥದ್ದು ಮತ್ತು ಬದುಕು ಸರಳವಾಗಿ ಜೀವನ ಸಾಗಿಸುವಂತಹ ಈ ಕೃಷಿಯೇ ಅ ಒಂದು ಸಾಮಗ್ರಿಗಳನ್ನು ಕೃಷಿಯ ಒಂದು ಕೃಷಿಯಿಂದ ಬರುವಂಥ ಫಲದ ದವಸ ಧಾನ್ಯಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಜೀವನ ಸಾಗಿಸ್ಬೋದು ಅದಕ್ಕಾಗಿ ಕ್ರಿಷಿ ಬದುಕು ಬಹಳ ಮಹತ್ವಾವಾದಂಥದ್ದು ಕೃಷಿಯಿಂದ ನಾವು ಅವು ಅದಕ್ಕೆ ಒಂದು ಕೃಷಿ ಋಷಿ ಅಂತ್ಹೇಳಿ ಅವ್ನೆ ಒಬ್ನೊ ಒಂದು ಋಷಿ ಅಂತ್ಹೇಳಿ ಹೇಳ್ಬೋದು ಅದಕ್ಕಾಗಿ ಒಂದು ಜನ ಹೇಳ್ತಾರೆ ಕೋಟಿ ವಿದ್ಯಕ್ಕಿಂತ ಮೇಟಿ ವಿದ್ಯೆ ಮೇಲು ಈ ಮೇಟಿ ವಿದ್ಯೆ ಇದಿರ್ಲಿ ನಾವು ನಾವು ಅನೇಕ ಇಡೀ ದೇಶಕ್ಕಾಗಿ ವಿಶ್ವಕ್ಕಾಗಿ ಒಂದು ರೈತನು ಒಂದು ಬೆನ್ನೆಲುಬು ಆಗಿದ್ದಾನೆ ಅದಕ್ಕಾಗಿ ರೈತನಿಗೆ ಎಲ್ಲರು ನಾವು ಎಷ್ಟು ಧನ್ಯವಾದ ಹೇಳಿದರೂನು ಕಡಿಮೆ ಅದಕ್ಕಾಗಿ ನಾನು ಸಹಿತ ಒಂದು ಒಂದು ಸಾಹಿತ್ಯ ಕೃಷಿ ಮಾಡುವಾಗ ಅದರಲ್ಲಿ ರೈತನಿಗಾಗಿ ಅನೇಕ ಒಂದು ಕವನಗಳ ಮೂಲಕ ನಾನು ತಿಳಿಸ್ಕೊಟ್ಟಿದ್ದೇನೆ ರೈತಣ್ಣ ಕೇಳಣ್ಣ ಆ ಸಾವು ಆತ್ಮಹತ್ಯೆ ಮಹಾ ಪಾಪಣ್ಣ ಇದು ನ ಮುಂದ ಬದುಕಿಗೆ ನೀನು ಅನ್ನದಾತಣ್ಣ ಅಂತ ಹೇಳೀನಿ ಅದರಂತೆ ರೈತರೋ ಎಷ್ಟೋ ಮಂದಿ ಕೆಲವ್ಮಂದಿ ಸಾಲ ಮಾಡಿ ಸಾಲಕ್ಕೆ ಅಂಜಿ ಒಂದೊಂದು ವರ್ಷ ಒಂದು ಬೆಳೆ ಮ ಒಂದು ಅವರು ಒಂದು ಅಳತೆಗೆ ತಕ್ಕಂತೆ ಬೆಳೆ ಸಿಗ್ಲರ್ದಾಗ ಕೆಲವ್ಮಂದಿ ಸಾಲಕ್ಕೆ ಅಂಜಿ ಸಾಯ್ತಾಯಿದ್ದಾರೆ ಅಂಥವ್ರು ಅಂಥವ್ರಿಗೆ ಸರ್ಕಾರ ಸಾಕಷ್ಟು ಸವ್ಲತ್ತು ಕೊಟ್ಟು ಅವರಿಗೆ ಧೈರ್ಯ ತುಂಬುವಂಥ ಆಮೇಲೆ ಅವರಿಗೆ ಕೈಗೆ ಒಂದು ಅವರು ನೊಂದಿರುವತ್ತ ರೈತರಿಗೆ ಕಣ್ಣುವರ್ಸೊವಂಥ ಅವರಿಗೆ ಸಹಕಾರ ನೀಡಿ ಅವರನ್ನ ಮುಂದಿಗೆ ನಡೆಸುವಂಥ ಕೆಲಸ ಸರ್ಕಾರನು ಮಾಡಬೇಕಾಗಿದೆ ಇದರಿಂದ ಕೃಷಿ ಬದುಕು ಭಾಳ ಆ ಒಂದು ಬಂಗಾರದ ಬದುಕಾಗ್ತದೆ ಯಾಕಂದರೆ ಅವ್ರು ಇರಲಿಲ್ಲ ಅಂದರೆ ನಾವು ವ ಏನೋ ಊಟ ಮಾಡಲಿಕ್ಕೆ ಸಾಧ್ಯವಿಲ್ಲ ಅವ್ರು ಇದರ್ಲಿಂತನೇ ನಮ್ಮ ಜೀವನ ಸಾಗ್ತದೆ ಅದಕ್ಕಾಗಿ ರೈತರಿಗೆ ಅನೇಕ ಸವ್ಲತ್ತು ಕೊಡಬೇಕು ಅಮೇಗ್ ರೈತರಿಗಾಗಿ ಎಂತ ವೇರೌಸ್ಗಳು ಆಮೇಲೆ ರೈತರಿಗಾಗಿ ಮಷ್ನರಿಗಳು ರೈತರಿಗಾಗಿ ಒಂದು ಈ ಒಂದು ಇವಾಗ ಇವಾಗಿನ ದಿನಮಾನದಲ್ಲಿ ಬರುವಂಥ ಆ ಒಂದು ಅನುಕೂಲತೆಗಳನ್ನ ಸರ್ಕಾರ ಒದಗಿಸಿ ಕೊಟ್ಟಲ್ಲಿ ಅನೇಕ ಕೃಷಿಕರು ಮುಂದೆ ಬೆಳೆದು ಅವ್ರು ಇಡೀ ನಾಡಿಗೆ ಆಗಲಿ ಇಡೀ ದೇಶಕ್ಕಾಗಿ ಇಡೀ ರಾಷ್ಟ್ರಕ್ಕಾಗಿ ಅನ್ನ ನೀಡುವಂಥ ರೈತರು ಆಗ್ತಾರೆ ಅದಕ್ಕಾಗಿ ಕೃಷಿ ಬದುಕು ಬಹಳ ಆ ಒಂದು ಮಹತ್ವವಾದಂಥ ಬದುಕು ಅಂತಕ್ ನಾನು ಈ ಸಂದರ್ಬದಲ್ಲಿ ಹೇಳಕ್ಕೆ ಇಚ್ಛೆ ಪಡುತ್ತೇನೆ